ಹಲೋ ಸರ್ ಅದು ಏನಾಗಿತ್ತು ಅಂದರೆ ನಾನು ಬಂದುಬಿಟ್ಟು ನಿಮ್ಮದೇನಿದೆ ಕ್ಯಾಬನ್ನ ಬುಕ್ ಮಾಡಿದ್ದೆ ಆದರೆ ಏನಂದರೆ ನಾನೀಗ ಅಲ್ಲೇ ಏನಿದೆ ಹಣವನ್ನು ಏನಿದೆ ನಾನು ಕಳ್ಸಿದ್ದೇನೆ ನಿಮ್ಮ ಯು ಪಿ ಐಗೆ ಆದರೆ ಏನಂದರೆ ಈಗ ನನಗೆ ಅದು ಬೇಡಾಗಿತ್ತು ಕಾರಣ ಬಂದುಬಿಟ್ಟು ಏನಂದರೆ ಈಗ ನನಗೆ ಬೇರೆ ಕೆಲಸ ಬಂದುಬಿಡ್ತು ಅಲ್ಲಿಗೆ ಹೋಗಬೇಕಾಗಿತ್ತು ಆ ಕಾರಣಕೊಂತರದಿಂದ ಏನಿದೆ ನಾನೀಗ ರದ್ದು ಪಡಿಸಬೇಕಾಗಿದೆ ಸೊ ಏನಿದೆ ನನಗೆ ನೀವು ಹಣ ಹಿಂತಿರ್ಗಿಸಿದ್ರೆ ನನಗೆ ಸ್ವಲ್ಪ ಸಹಾಯ ಆಗೋದು ಯಾಕಂದರೆ ನೀವೂ ಕೂಡ ನೋಡಿದ್ದೀರ ಅಲ್ಮೋ ಏನಂದರೆ ಅದು ಇಪ್ಪತ್ತು ಕಿಲೋಮೀಟ್ರ್ ಅತ್ ಹತ್ತತ್ರ ಇದೆ ಅಷ್ಟು ದೂರ ಇರೋದರಿಂದ ಕಾರಣದಿಂದ ಏನಿದೆ ನಾನು ಹತ್ತತ್ರ ಎಂಟುನೂರ ಎಪ್ಪತ್ತೆಂಟು ರೂಪಾಯೇನೋ ನಿಮಗೆ ಹಾಕಿದ್ದೆ ಆ ದರವನ್ನು ಏನಿದೆ ನೀವು ನನಗೆ ಮತ್ತೆ ನನಗೆ ಏನಿದೆ ನಾನು ಫೋನ್ಪೇಯಿಂದ ಮಾಡಿದ್ದೆನಲ್ಲ ಅದಕ್ಕೇನಿದೆ ನೀವು ವಾಪಸ್ ಬೇಗ ಏನಿದೆ ಆದಷ್ಟು ಬೇಗ ಹಿಂತಿರ್ಗಿಸಿದ್ರೆ ಚೆನ್ನಾಗಿತ್ತು ಹಾಂ ಸರ್ ನೀವು ಆದಷ್ಟು ಬೇಗ ಹಿಂತಿರ್ಗಿಸಿದ್ರೆ ಚೆನ್ನಾಗಿತ್ತು ಯಾಕಂದರೆ ನನಗೆ ಮತ್ತೆ ಏನಿದೆ ಮುಂದುಗಡೆ ಕ್ಯಾಬ್ ಬುಕ್ ಮಾಡ್ಕೋಳೊಕ್ಕೆ ತುಂಬ ಎಲ್ಪ್ ಸಹಾಯ ಆಗೋದು ಹಾಗೇ ನೀವು ಆದಷ್ಟು ಬೇಗ ಹಿಂತಿರ್ಗಿಸ್ತೀರ ಅಂತ ನಾನು ಕಾಯ್ತಾ ಇರ್ತೀನಿ ಸ್ವಲ್ಪ ಆದಷ್ಟು ಬೇಗ ಮಾಡಿ ಕೊಡಿ ಸರ್ ಹಾಂ ಮತ್ತೆ ಬೇಜಾರು ಆಗಬೇಡಿ ನೀವು ಕೂಡ ನೋಡಿದ್ದೀರ ನಾನು ಏನಂದರೆ ನಿಮ್ಮದ್ರಲ್ಲಿ ತುಂಬ ಸಾರಿ ಏನಿದೆ ನೀವು ತೆಗದು ನೋಡ್ಬೋದು ನಾನು ಮುಂಚೆ ಎಷ್ಟೋ ಸಾರಿ ಏನಿದೆ ನಿಮ್ಮ ಕಡೆಯಿಂದಲೇ ಮಾಡಿದ್ದೇನೆ ಎಲ್ಲಿಗಾದರೂ ಹೋಗಬೇಕು ಅಂದರೆ ಮಾಡಬೇಕು ಅಂದರೆ ನಾನು ಯಾವಾಗಲೂ ಬಂದುಬಿಟ್ಟು ಏನಿದೆ ನಿಮ್ಮ ಆ್ಯಪನ್ನು ಉಪಯೋಗ್ಸ್ತೇನೆ ನೋಡಿ ಇದು ಒಂದು ಸರಿ ನೋಡಿ ಹಾಂ ಹಾಕಿ ಏನೂ ಆಗೋಲ್ಲ ಇದು ಒಂದು ಸಾರಿ ಮಾಡಿಕೊಡಿ ಏನೋ ತಪ್ಪಾಗಿ ಒತ್ತಿದ್ದೇನೆ ಆದರೆ ಕಾರಣಾಂತರ ಬಂದುಬಿಟ್ಟು ಅದೇ ಹೇಳಿದೆನಲ್ಲ ಹೀಗೇ ಏನಂದರೆ ಬೇರೆ ಕಡೆ ಹೋಗಬೇಕಾಯ್ತು ಮತ್ತು ಅಷ್ಟಕ್ಕೊಂದು ದುಡ್ಡೇನಿದೆ ಮುಂಚೆಯೇ ಹಾಕಿಬಿಟ್ಟಿದ್ದೆ ಇನ್ನೂ ಕೂಡ ಅವರು ಕೂಡ ಬಂದಿಲ್ಲ ಕ್ಯಾಬವರು ಸೊ ಏನಿದೆ ನೀವಿದನ್ನು ರದ್ದು ಪಡಿಸಿ ಹಾಗೇ ನನ್ನ ದುಡ್ಡನ್ನು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹಿಂತಿರ್ಗಿಸಿ ಹಾಂ ಅದೇ ಫೋನ್ಪೇ ಹೇಳಿದೆನಲ್ಲ ಆ ಫೋನ್ಪೇಗೆ ಹಾಕಿ ಕೊಡಿ ಅದರಿಂದಾನೆ ಮಾಡಿದ್ದೆ ಅಲ್ಲಿಗೆ ಏನಿದೆ ನೀವು ಹಿಂತಿರ್ಗಿಸಿ ಕೊಡಿ